ನನ್ನ ಅತೀ ದೊಡ್ಡ ಸಾಮರ್ಥ್ಯ ಅಂದರೆ ನನ್ನ ಛಲ ನಾನೇನಾದ್ರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನದನ್ನು ಮಾಡೇ ಮಾಡ್ತೀನಿ ಯಾವುದೇ ರೀತಿ ಅಡೆತಡೆಗಳೆ ಬರಲಿ ಯಾವುದೇ ರೀತಿ ಏನೇ ಆಗಿರಲಿ ನಾನದನ್ನು ಮಾಡಬೇಕು ಅನ್ನೋ ಒಂದು ಛಲ ನನ್ನ ನನ್ನ ತಲೆಗೆ ಬಂದರೆ ನಾನದನ್ನು ಮಾಡೇ ಮಾಡ್ತೀನಿ ಅದರಲ್ಲಿ ನನ್ಗೆ ಯಾವುದೇ ಸಂಶಯ ಇರಲ್ಲ ಹೀಗಾಗಿ ಒಂದು ಉದಾಹರಣೆ ಕೊಡಬೇಕಾದ್ರೆ ನಾನಿವಾಗ ನನ್ನ ಎಕ್ಸಾಮಲ್ಲಿ ನಾನು ಉತ್ತೀರ್ಣ ಆಗಬೇಕು ಅಂತ ಅಂದ್ಕೊಂಡ್ರೆ ಅದರಲ್ಲಿ ಎಷ್ಟೇ ಅಡೆತಡೆಗಳು ಬರಲಿ ನಾನು ನಾನು ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇನೆ ಹಾಗಾಗಿ ಆವಾಗ ನಾನು ನನ್ನ ನೋಟ್ಸಲ್ಲಿ ನಾನೇನು ಬರೀದೆ ಇರುವುದು ನನ್ನ ಪಾಠಗಳನ್ನು ನಾನು ಸರಿಯಾಗಿ ಕೇಳದೆ ಇರ್ಬೋದು ಆದರೂ ಕೂಡ ನಾನು ಉತ್ತೀರ್ಣ ಆಗಬೇಕು ಅಂತ ಹೇಳಿದ್ರೆ ನಾನು ಪ್ರತಿಯೊಂದನ್ನು ನಾನದನ್ನು ಮತ್ತೆ ಹೋಗಿ ನಮ್ಮ ಶಿಕ್ಷಕರನ್ನ ಕೇಳಿ ತಿಳ್ಕೊಂಡು ಅದರ ಬಗ್ಗೆ ನಾನದನ್ನು ಅಳವಡಿಸ್ಕೊಂಡು ನಾನದನ್ನು ಓದಿ ಎಷ್ಟೇ ನಾನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಳವಡಿಸಿಕೊಂಡ್ರು ಕೂಡ ನಾನು ನನ್ನ ಓದನ್ನು ನಾನು ಬಿಡಲ್ಲ ಹೀಗಾಗಿ ನನ್ನ ಛಲನೇ ನನ್ನ ದೊಡ್ಡ ಸಾಮರ್ಥ್ಯ ನನ್ನ ದುರ್ಬಲ ಏನೆಂದ್ರೆ ನನಗೆ ಬೇಗ ಅಳು ಬರುತ್ತೆ ಅಂದರೆ ನಾನು ಎಷ್ಟೇ ಎಷ್ಟು ಮೃದು ಮನಸ್ಸಿನವಳು ಅಂದರೆ ನನ್ಗೆ ಬೇಗ ಅಳು ಬಂದುಬಿಡುತ್ತೆ ನನ್ನ ತುಂಬ ದೌರ್ಬಲ್ಯ ಅಂತ ನಾನು ಅಂದ್ಕೋತಿನಿ ಏನೇ ಆಗಿರಲಿ ಯಾರ ಮುಂದೆಯು ನಾ ಅಷ್ಟೊಂದು ದುರ್ಬಲವಾಗಿರಬಾರದು ಬಟ್ ನಾನು ಏನೇ ಮಾಡಿದ್ರು ನಾನು ಏನೇ ಅಂದರು ಕೂಡ ನನ್ಗೆ ಯಾರಾದ್ರೂ ಏನಾದ್ರು ಚೂರು ಅಂದುಬಿಟ್ರು ಕೂಡ ನನಗೆ ತುಂಬಾ ಅಳು ಬಂದುಬಿಡತ್ತೆ ಹೀಗಾಗಿ ಅದು ನನ್ನ ದೌರ್ಬಲ್ಯ ಅಂತ ನಾನು ಅಂದ್ಕೋತಿನಿ